ಇದು ಓಟೆಲ ಹೌದಾ ಯಾವ ಓಟಲ್ ನೇಮ್ ಏನು ಅದ ಎಲ್ಲಿ ನೀವು ಏನೇನ್ ಐಟೆಮ್ಸ್ ದೊರಕ್ತವ ನಮ್ಗೆ ಅಯ್ಯೋ ಒನ್ ಸ್ವಲ್ಪ ಫುಡ್ ಆರ್ಡರ್ ಮಾಡ್ಬೇಕಾಗಿತ್ತು ನಿಮ್ಮ ಹೋಟೆಲ್ ಒಳಗೆ ಯಾವ ಫುಡ್ ಅದವೆ ರೀ ಅವು ಅವ್ರ್ದು ನೇಮ್

ನಾನ್ವೆಜ್ ಇಲ್ಲ ಚಿಕನ್ ಬಿರ್ಯಾನಿ ಅಂಥದು ನಮ್ಗೆ ಚಿಕನ್ ಬಿರ್ಯಾನಿ ಚಿಕನ್ ಬಿರ್ಯಾನಿ ಬೇಕಾಗಿತ್ತು ಅದ್ರದು ಅಮೌಂಟ್ ಎಷ್ಟೈತೆ ರೀ ಪ್ರೈಸು ನೈಂಟಿ ನೈನ್ ರುಪೀಸ್ ಐತೆ ನಮ್ಗೆ ಒಂದು ಅದನ್ನು ಮನೆಗ್ ತಂದು ಕೊಡಕ್ಕಾಗತ್ತಾ ನಿಮ್ಮ ಕೈಲಿ ಹೌದಾ ನಾವು ಯಾರರ್ ಫೋನ್ಪೇ ಕಾಲ್ ಕೊಡ್ಬೋದಾ ಇಲ್ಲ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಬೋದಾ ಫೋನ್ಪೇ ಮಾಡ್ಬೌದಾ ಯಾವ ಎಷ್ಟು ಡೆಲಿವೆರಿ ಕ ನಿಮ್ಮ ಡೆಲಿವರಿ ಕಳ್ಸಿ ಇನ್ನೂ ಎಷ್ಟೊತ್ತಿಗೆ ಬರುತ್ತದು ಟೈಮಿಂಗ್ ಅದ ಲೇಟ್ ಆಗುತ್ತಾ ಏನು ಸ್ವ ದೌಡಾಗಿ ಬರುತ್ತಾ ಏನು ಲೇಟ್ ಆಗಿ ಬರುತ್ತೆ ಹೌದಾ ಒಂದು ಬಿರ್ಯಾನಿಗೆ ನೈಂಟಿ ನೈನ್ ರುಪೀಸ್ ಡಿಸ್ಕೌಂಟ ನಮ್ಗೆ ಈಗ ಹತ್ತು ಬಿರ್ಯಾನಿಯೇ ಬೇಕಾಗಿತ್ತು ಚಿಕನ್ ಬಿರ್ಯಾನಿ ಅದಕ್ಕೆ ನಾ ನೀವೇನಾದ್ರ್ ಡಿಸ್ಕೌಂಟ್ ಏನ್ರ ಮಾಡ್ತೀರಾ ಫಿಷ್ಕ್ ರೇಟಾ ಹಂಗಂದ್ರೆ ನಮಗೆ ಜಾಸ್ತಿ ಬಿರ್ಯಾನಿಯೇ ಆರ್ಡ್ರ್ ಮಾಡೋದಿತ್ತು ನೀವು ನಾವು ಮಾಡಿರ್ತಿವಿ ನೀವು ಕ ಡೆಲಿವರಿ ಕಳ್ಸಿ ಬಿಡಿರಿ ಅದನ್ನು ಅದೆಷ್ಟು ಆಗತ್ತೆ ಅಮೌಂಟ ಟೋಟಲ್ ಹೇಳ್ತೀರ ಏನು ಹಾಂ ರೀ ಅಡ್ರೆಸ್ ನಮ್ದು ಇಲ್ಲೇ ನಮ್ದು ಇಲ್ಲೇ ಈ ಪಿಂಚೆ ಮಲ್ಪಾಡ್ ಕಡೆ ವೀರ ನಾರಾಯಣ ಅಂತ್ಹೇಳಿ ಇತ್ತು ಅಲ್ಲಿ ಬರಬೇಕು ನೀವು ಅಲ್ಲಿ ಬಂದು ಫೋನ್ ಮಾಡಿರಿ ನಾನು ಅವ್ರ ಕಡೆ ಇಸ್ಕೊತಿನ್ ಹಾಂ ಓಕೆ ತ್ಯಾಂಕ್ ಯು ಸರ್